ಶಾಲೆಗಳಲ್ಲಿ ಹೆಚ್ಚು ವೃತ್ತಿಪರ ಶಿಕ್ಷಣ ಅಂದರೆ ಮರಗೆಲಸ ಅವ ಪ್ಲಮ್ಬಿಂಗ್ ಹೊಲಿಗೆ ಕೋಳಿ ಸಾಕಣೆ ಪಶುಸಂಗೋಪನೆ ನೀಡಬೇಕು ಎಂದೆನಿಸು ನೀಡಬೇಕು ಎಲ್ಲ ಅಲ್ಲದೆ ಇದ್ರೂ ಮಕ್ಕಳಿಗೆ ವೃತ್ತಿಪರ ಶಿಕ್ಷಣಾನೂ ಸ್ವಲ್ಪನಾದ್ರೂ ಕಲ್ಸ್ ಕೊಡಬೇಕು ಯಾಕೆ ಅಂತಂದರೆ ಮಕ್ಕಳು ಶಿಕ್ಷಣದಲ್ಲಿ ಸಾಧನೆ ಮಾಡದೇ ಇದ್ದರೂ ಸಹ ಈ ಒಂದು ವೃತ್ತಿಪರ ಶಿಕ್ಷಣ ಏನಿರ್ತವಲ್ಲ ಮರಗೆಲಸ ಪ್ಲಮ್ಬಿಂಗ್ ಹೊಲ್ಗೆ ಹೊಲಿಯೋದು ಕೋಳಿ ಸಾಕಣೆ ಮಾ ಅವೆಲ್ಲ ಅವರು ಒಂದು ಜೀವನವನ್ನ ಉತ್ತಮ ರೀತಿಯಲ್ಲಿ ಮುಂದೆ ಶಿಕ್ಷಣದಲ್ಲಿ ಅವರು ಯಶಸ್ವಿ ಆಗಿ ಅವ್ರ ಜೀವನವನ್ನ ಅವ್ರು ರೂಪ್ಸ್ಕೊಳ್ಳಕ್ಕೆ ಆಗದೆ ಇದ್ದ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ವೃತ್ತಿಪರ ಶಿಕ್ಷಣ ಅಂತ ಅಂತಕ್ಕಂಥದ್ದು ಅವ್ರಿಗೆ ಸಹಾಯ ಆಗುತ್ತೆ ಆದ್ದರಿಂದ ಅವರು ಈ ಒಂದು ವೃತ್ತಿಪರ ಶಿಕ್ಷಣವನ್ನು ಶಾಲೆಗಳಲ್ಲಿ ಅಟ್ ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಆದ್ರೂ ಅವರು ಹೇಳ್ಕೊಟ್ರೆ ಒಳ್ಳೆಯದು ಯಾಕಂದರೆ ಈ ವೃತ್ತಿಪರ ಶಿಕ್ಷಣ ಹೊಲ್ಗೆ ಕಲಿಯೋದ್ನ ಹೇಳ್ಕೊಟ್ರೆ ಮುಂದೆ ಹೆಣ್ ಮಗಳು ಮದುವೆ ಆಗಿ ಹೋಗ್ತಾರೆ ಬೇರೋರ ಮನೆಗೆ ಆವಾಗ ಅವರು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಆಗೋಲ್ಲ ಆ ಸಮಯದಲ್ಲಿ ಹೊಲ್ಗೆ ಅಂತಕ್ಕಂಥದ್ದು ಅವರು ಸಪ್ರೆಟ್ ಆಗಿ ಮಿಷನ್ ತಗೊಂಡ್ಬಿಟ್ಟು ಹೊಲ್ಗೆ ಹೊಲಿಯದ್ರಿಂದ ಅವ್ರ ಒಂದು ಜಿ ಅವ್ರ ಕಾಲ್ಮೇಲೆ ಅವ್ರು ನಿಲ್ಬೌದು ಮತ್ತು ಕುಟುಂಬಕ್ಕೆ ಕೂಡ ಅವ್ರು ಸಹಾಯವನ್ನು ಮಾಡ್ಬೌದು ಆಗು ಹೋಗುಗಳ್ನ ಕೂಡ ನೋಡ್ಕೊಬೌದು ಮತ್ತು ಮನೆಯವ್ರಿಗೆ ಸಹಾಯವನ್ನು ಸಹ ಮಾಡ್ಬೋದು ಈ ವೃತ್ತಿಪರ ಶಿಕ್ಷಣ ಅಂತಕ್ಕಂಥದ್ದು ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ ಯಾಕೆ ಅಂತಂದರೆ ಅವರು ಇವಾಗ ಶಿಕ್ಷಣದಲ್ಲಿ ಎಲ್ಲರೂ ಇಂಟಲಿಜೆನ್ಟ್ ಆಗಿರಲಿಕ್ಕೆ ಸಾಧ್ಯವಿಲ್ಲ ಸ್ವಲ್ಪ ಜನ ಶಿಕ್ಷಣದಲ್ಲಿ ತುಂಬ ಮುಂದಿದ್ದರೆ ಇನ್ನು ಸ್ವಲ್ಪ ಜನ ಅನೇಕ ಇನ್ನಿತರ ಚಟುವಟಿಕೆಗಳಲ್ಲಿ ಅವ್ರು ಆಸಕ್ತರಾಗಿರ್ತಾರೆ ಅಂಥವರಿಗೆ ಈ ಒಂದು ವೃತ್ತಿಪರ ಶಿಕ್ಷಣ ಅಂತಕ್ಕಂಥದ್ದು ಉಪಯುಕ್ತ ಹಾಗಾಗಿ ಅವ್ರಿಗೆ ಶಿಕ್ಷಣ ಶಾಲೆಗಳಲ್ಲಿ ಒಂದು ವೃತ್ತಿಪರ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ಬೇಕು ಇನ್ನೊಂದು ಪಶುಸಂಗೋಪನೆ ಅಂದರೆ ಪ್ರಾಣಿಗಳನ್ನ ಹೇಗ್ ಬೆಳೆಸ್ಬೇಕು ಯಾವ ಥರ ನೋಡ್ಕೋಬೇಕು ಅವಕ್ಕೆ ಆಹಾರ ಏನೆಲ್ಲ ಕೊಡಬೇಕು ನೀರು ಅದೆಲ್ಲ ಹೇಗೆ ಅನ್ನೋದ್ ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೇಕ್ ಅದ್ರಿಂದ ಅವರು ಮುಂದಿನ ಜೀವನದಲ್ಲಿ ಅವರಿಗೆ ಕಷ್ಟದ ಪರಿಸ್ಥಿತಿಯಲ್ಲಿ ಯಾವುದೇ ಜಾಬ್ ಸಿಗೋಲ್ಲ ಅಂಥ ಸಮಯದಲ್ಲಿ ಅವರು ಓನ್ ಆಗಿ ತಮ್ಮ ಒಂದು ಜೀವ್ನವನ್ನ ರೂಪಿಸ್ಕೊಳ್ಳೋಕ್ಕೆ ಈ ಒಂದು ವೃತ್ತಿಪರ ಶಿಕ್ಷಣ ಅಂತಕ್ಕಂಥದ್ದು ಉಪಯುಕ್ತ ಆಗುತ್ತೆ ಆದ್ದರಿಂದ ಈ ಒಂದು ವೃತ್ತಿಪರ ಶಿಕ್ಷಣವನ್ನು ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅಟ್ ಲೀಸ್ಟು ವಾರಕ್ಕೆ ಒಂದು ಸರಿ ಆದ್ರೂ ಮಕ್ಕಳಿಗೆ ಈ ಒಂದು ಈ ಒಂದು ಇತರ ಚಟುವಟಿಕೆಗಳ ಬಗ್ಗೆ ಅವ್ರಿಗೆ ಹೇಳ್ಕೊಡೋದು ಒಳ್ಳೆಯದು ಶಾಲೆಗಳಲ್ಲಿ ಅಂದರೆ ಮಕ್ಕಳು ಹೆಚ್ಚಾಗಿ ಕಲ್ಯೊದು ಮಕ್ಕಳು ಶಾಲೆಗಳಲ್ಲಿ ಮನೇಲಿ ಇರ್ತಾರೆ ಬಟ್ ಅಷ್ಟು ಅವರು ಕಲಿಯೋಲ್ಲ ಮನೆಯಲ್ಲಿದ್ದಾಗ ಶಾಲೆಗಳಲ್ಲಿ ಏನೇ ಹೇಳ್ಲಿ ಮಕ್ಳು ಅದನ್ನ ಆಸಕ್ತಿಯಿಂದ ಕೇಳ್ತಾರೆ ಹಾಗಾಗಿ ಮಕ್ಕಳಿಗೆ ಶಾಲೆಗಳಲ್ಲಿ ಒಂದು ವೃತ್ತಿಪರ ಶಿಕ್ಷಣದ ಬಗ್ಗೆ ಅವ್ರಿಗೆ ಜ್ಞಾನವನ್ನು ಮೂಡಿಸೋದು ಒಳ್ಳೆಯದು ಇನ್ನು ಮನೆ ಹಲ್ವಾರು ವೃತ್ತಿಪರ ಶಿಕ್ಷಣ ಅಂದರೆ ಇಷ್ಟೇ ಬರೋಲ್ಲ ಇನ್ನೂ ತುಂಬ ಬರುತ್ತೆ ಏನು ಪೇಂಟಿಂಗ್ ಮಾಡೋದಾಗಲಿ ಡ್ರಾಯಿಂಗ್ ಮಾಡೋದಾಗಲಿ ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಹಾಕೋದಾಗ್ಲಿ ಮತ್ತು ಇದು ನೂಲಿಂದ ಬುಟ್ಟಿಗಳನ್ನ ಹೆಣ್ಯೋದು ಡಿಸೈನ್ ಬಾಕ್ಸ್ ಎಲ್ಲ ಮಾಡೋದು ಮತ್ತು ಇದು ಪ ಹಲವಾರು ಫ್ಲವರ್ಸನ್ನ ಕಟ್ ಮಾಡೋದು ಅವೆಲ್ಲ ಅವ್ರ ಜೀವನಕ್ಕೆ ಉಪಯುಕ್ತ ಆಗತ್ತೆ ಹಾಗಾಗಿ ಅವ್ರಿಗೆ ಈ ಒಂದು ವೃತ್ತಿಪರ ಶಿಕ್ಷಣದ ಬಗ್ಗೆ ಜ್ಞಾನವನ್ನ ಮೂಡಿಸೋದು ಶಾಲೆಗಳಲ್ಲಿ ಜ್ಞಾನವನ್ನ ಮೂಡಿಸೋದು ಒಳ್ಳೆಯದು